ನಾವು ಆನ್ಲೈನ ಟೀ ಶರ್ಟ್ ಆರ್ಡರ್ ಮಾಡಿದ್ವಿರಿ ಮತ್ತೆ ನಮ್ಮ ಮಕ್ಳಿಗೆಲ್ಲ ಇಲ್ಲೇ ದಸರಾ ಹಬ್ಬಕ್ಕೆ ಮತ್ತು ದೀಪಾವಳಿಗೆಲ್ಲ ನಾವು ಇಲ್ಲೇ ತೊಗೋತಿದ್ದೀವಿ ಮತ್ತು ಬೇರೆಯವ್ರ ಎಲ್ಲ ತರ್ಸ್ಕೊಳ್ಳೋದು ನೋಡಿ ನಾನು ಆನ್ಲೈನ್ ತರ್ಸ್ಕೋಂಬರ್ರಿ ಅಂತ ಅಂದು ತರ್ಸ್ಕೊಂಡಿದ್ದೀವಿ ಹೇಗೆ ಇರ್ತದೆ ಏನೊ ಅಂತ ಅಂದು ಟೀ ಶರ್ಟ್ ನನ್ನ ಮಗನಿಗೆ ತರ್ಸಿದ್ದೆವು ಮತ್ತು ಅದು ಸರಿಯಾಗಿ ಬಂದಿಲ್ಲರೀ ಅದು ಇದು ಅದರ ಕ್ವಾಲಿಟಿನು ಚೆಂದ ಇಲ್ಲ ಮತ್ತು ಕಲರ್ನು ಸರಿಯಾಗಿ ಇಲ್ಲ ನಾವು ಆಜು ಬಾಜು ಮನೆದೋರಿಗೂ ಸರಿಯಾಗಿ ತಗೊಂಡಾರ ಅಂತ ಅದುವೇ ನಾವು ಅವರ ನೋಡಿ ತರ್ಸಿದ್ದೆವು ಮತ್ತು ಶಾಪ್ನಾಗ ರೇಟು ಜಾಸ್ತಿ ಇರ್ತದ ಅಂತ ಅಂದು ನಾವು ಆನ್ಲೈನ್ ಸರಿಯಾಗಿ ಇರ್ತದ ಅಂತ ಅಂದು ತರ್ಸಿದ್ದೆವು ಅದರೂ ಅದು ಸರಿಯಾಗಿ ಇಲ್ಲ ಬಟ್ಟೆ ಮತ್ತು ಸೈಜು ನಾವು ಹೇಳಿದ್ದು ಸೈಜು ಬಂದಿಲ್ಲ ಮತ್ತು ನಾವು ಒಂದು ಸೈಜ್ ಕೊಟ್ಟಿದ್ದೀವಿ ಮತ್ತು ಅದು ಒಂದು ಸೈಜ್ ಬಂದಿದೆ ಏಕೋ ಗೊತ್ತಿಲ್ಲ ಏನೋ ನಿಮ್ಮದು ಪ್ರಾಬ್ಲಮು ಏನು ಡೆಲಿವರಿ ಬಾಯ್ ತಂದಿದ್ದು ಪ್ರಾಬ್ಲಮು ಬಟ್ ಕ್ವಾಲಿಟಿಯೂ ಸರಿಯಾಗಿ ಇಲ್ಲ ನಾವು ಕಲರು ರೆಡ್ ಹೇಳಿದ್ದೆವು ಅದು ಪಿಂಕ್ ಬಂದಿದೆ ಕಲರು ಮತ್ತು ಟೀ ಶರ್ಟ್ ಕ್ವಾಲಿಟಿ ಅಂತು ಎಷ್ಟುನೂ ಸರಿಯಾಗಿ ಇಲ್ಲ ಮತ್ತು ಅದರ ಮ್ಯಾಗಿಂದು ಸ್ಟಿಕರುಗಳೆಲ್ಲ ಅವೆಲ್ಲ ಏನು ಸರಿಯಾಗಿ ಇಲ್ಲ ಅವು ಅವೂ ಸ್ಟಿಕ್ಕರು ಮತ್ತು ಇವು ನಮ್ಮವು ಆಫೀಸ್ ಮಾಡ್ಬೇಕು ಅಂತ ಇದ್ದೀವಿ ನಾವು ಅದನ್ನು ನೋಡಿ ಅದು ಸರಿಯಾಗಿ ಇರ್ತದೆ ಅಂತ ಅಂತ ನಮ್ಮ ಚಿಕ್ಕಮ್ಮನ ಮಕ್ಕಳು ಇನ್ನು ಹೇಳಿದ್ವಿ ಸರಿಯಾಗಿ ಇರ್ತದೆ ತೊಗೊಳ್ಳಿ ಅಂತ ಅಂದು ಅವ್ರುನೂ ಸರಿಯಾಗಿ ಇಲ್ಲ ನಿಮ್ಮ ನೋಡಿ ನಾವು ತರ್ಸಿದ್ದೀವಿ ನೀವು ಮಾಡಿದ ಸಲುವಾಗಿ ಅಂತು ಅಂತ ಇದ್ದರು ಅದು ಟೀ ಶರ್ಟ್ ಅಂತು ಸರಿಯಾಗಿ ಇಲ್ಲ ಅದು ಬಹಳ ಫಿಟ್ಟಿಂಗ್ನು ಆಗ್ತಾಯಿದೆ ಮತ್ತ್ ಕಲರ್ನೂ ಸರಿಯಾಗಿಲ್ಲ ಮತ್ತದು ಅದು ಲೂಸ್ ಲೂಸೆ ಫಿಟ್ಟು ಹೇಗೂ ವಿಚಿ ಬೇರೆನೆ ಇದೆ ಅದು ನಾವಿಲ್ಲಿ ಎಲ್ಲ ಶಾಪ್ದಾಗ ತೊಗೋತೀವಿ ಸರಿಯಾಗಿ ಇದ್ದು ಅದು ಮತ್ತೆ ಕಾಸ್ಟ್ಲಿ ನೂ ಇರ್ತದ್ದಿಲ್ಲ ರೇಟ್ ಕಡಿಮೆ ನಿಮ್ಮ ಹತ್ತಿರ ಕಾಸ್ಟ್ಲಿನು ಬಿದ್ದಿದೆ ಮತ್ತು ಸರಿಯಾಗಿನೂ ಕ್ವಾಲಿಟಿ ಇಲ್ಲ ಈ ಥರ ನಾವು ಆನ್ಲೈನ್ ಪೇ ಮಾಡಿದ್ದೆವು ಮತ್ತು ದುಡ್ಡುನೂ ಆವಾಗಿಂದ ಅವಾಗೇ ಮತ್ತು ಈ ಥರ ಸರಿ ಕಳಿಸಿದ್ದು ಸರಿ ಇಲ್ಲ ನಾವು ರಿಟರ್ನ್ ಮಾಡ್ತಾಯಿದ್ದೀವಿ ಇನ್ನೊಂದ್ಸಲ ಹೀಗೆ ಮಾಡಬೇಡ್ರಿ